ಶಿಕ್ಷಣ ಒಂದು ಮೂಲಭೂತ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣವನ್ನು ಪಡೆಯುವಂತಹ ಹಕ್ಕಿದೆ ಅದನ್ನು ಒಬ್ಬರು ಇನ್ನೊಬ್ಬರಿಂದ ಕಸಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಶಿಕ್ಷಣ ಏಕೆ ಬೇಕು ಅಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಅವನ ಬೆಳವಣಿಗೆ ಸಂಪೂರ್ಣವಾಗಿ ಅವ್ನ ಬೆಳವಣಿಗೆ ಹೊಂದಿದ್ದಾನೆ ಅಂತ ನಾವು ಯಾವುದ್ರಿಂದ ಹೇಳ್ಬೋದು ಅಂತ ಹೇಳಿದರೆ ಅದು ಅವನು ಪಡೆದ್ಕೊಂಡಂತಹ ಶಿಕ್ಷಣದ ಮೇಲೆ ಶಿಕ್ಷಣ ಅವನಿಗೆ ಯಾವುದು ಯಾವುದೆಲ್ಲ ರೀತಿ ಅವನಿಗೆ ಸಹಾಯ ಮಾಡ್ತದೆ ಅಂತ ಹೇಳಿದರೆ ಅವನು ಸ್ವಾವಲಂಬಿಯಾಗಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಈ ಸಮಾಜದಲ್ಲಿ ಅವನು ಒಂದು ಶಿಕ್ಷಣವನ್ನು ಪಡೆದಿದ್ದರೆ ಆ ಶಿಕ್ಷಣದಿಂದ ಅವನಿಗೆ ಎಂಥ ಸಿಗ್ತ ಸಿಗ್ತದೆ ಜ್ಞಾನ ಸಿಕ್ಕಿರ್ತದೆ ಬುದ್ಧಿ ಸಿಕ್ಕಿರ್ತದೆ ವಿದ್ಯೆ ಸಿಕ್ಕಿರ್ತದೆ ಅದನ್ನು ಅವನು ಅವನಲ್ಲೇ ಇಟ್ಕೊಳೋದಲ್ಲ ಅದನ್ನು ಅವನು ಸಮಾಜದ ಇತರ ಜನರಿಗೂ ಕೂಡ ಹೇಳಿಕೊಡುವುದರಿಂದ ಅದನ್ನು ಒಬ್ಬರಿಂದ ಒಬ್ಬರಿಗೆ ಈ ವಿದ್ಯೆ ಅನ್ನುವಂಥದ್ದು ನಾವು ತೊಗ್ ತೆಗೆದ್ಕೊಂಡು ನಮ್ಮಲ್ಲೇ ಇಟ್ಕೊಳ್ಳುವಂಥ ವಸ್ತು ಅಲ್ಲ ಅದನ್ನು ನಾವು ಇನ್ನು ಒಬ್ಬರಿಂದ ಪಡೆದದ್ದನ್ನು ನಾವು ಇನ್ನೊಂದು ಹತ್ತು ಜನರಿಗೆ ಕೊಟ್ಟರೆ ಅದು ಆ ಹತ್ತು ಜನರು ಮತ್ತು ಒಂದು ಹತ್ತು ಜನರಿಗೆ ಕೊಟ್ಟರೆ ನೂರು ಜನರಿಗೆ ಆ ಜ್ಞಾನ ಅನ್ನುವಂಥದ್ದು ಸಿಗ್ತದೆ ಅಂದರೆ ಇಲ್ಲಿ ನಾನು ಉದ್ಧಾರ ಆಗುವುದ್ರ ಜೊತೆಗೆ ನಾನು ಇನ್ನೊಬ್ಬರನ್ನು ಕೂಡ ಇನ್ನೊಬ್ಬರನ್ನು ಕೂಡ ಉದ್ಧಾರ ಮಾಡಬೇಕು ಹೇಗೆ ಅಂತ ಹೇಳಿದರೆ ಅವರಿಗೆ ಒಂದು ಹಣ ಕೊಟ್ಟು ಅಲ್ಲ ವಿದ್ಯೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಮತ್ತು ಈ ಶಿಕ್ಷಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹಂತದಲ್ಲಿ ತೆಗೆದ್ಕೊಂಡು ಹೋಗ್ಬೋದು ಅಂತ ಹೇಳಿದರೆ ಹಿಂದ ಈ ಶಿಕ್ಷಣ ಪಡೆದೆ ಪಡೆಯದೆ ಇರುವವರು ಕೆಲವೊಂದು ಮೂಢನಂಬಿಕೆಗೆ ಬಲಿಯಾಗಿರ್ತಾರೆ ಅದೇ ಶಿಕ್ಷಣವನ್ನು ಪಡೆದುಕೊಂಡವ್ರಿಗೆ ಗೊತ್ತಿರ್ತದೆ ಅದು ವೈಜ್ಞಾನಿಕವಾಗಿ ಯಾವುದು ಯಾವ ಕಾರಣಕ್ಕೆ ಈ ಕೆಲವೊಂದು ವಿಷಯಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತದೆ ಅಂತ ಇವರು ವೈಜ್ಞಾನಿಕವಾಗಿ ಅದನ್ನು ಓ ಓದಿ ಅರ್ಥೈಸಿಕೊಳ್ತಾರೆ ಹೊರತು ಆ ಮೂ ಕಟ್ಟುಕತೆ ಮೂಢನಂಬಿಕೆಯನ್ನು ನೋಡಲಿಕ್ಕೆ ಹೋಗುವುದಿಲ್ಲ ಯಾರು ಈ ಶಿಕ್ಷಣವನ್ನು ಪಡೆದುಕೊಂಡವರು ಅದೇ ಶಿಕ್ಷಣ ಇಲ್ಲದವರು ಅನಕ್ಷರಸ್ಥರಾದರೆ ಪಾಪ ಏನು ಒಂದು ಮೂಢನಂಬಿಕೆಯೋ ಏನು ಯಾವುದೋ ಒಂದು ಕಟ್ಟು ಕತೆಯನ್ನು ಕೇಳಿ ಅವ್ರು ಅದರ ಮೇಲೆಯೇ ಅವರ ಇದು ನಿಂತಿರ್ತದೆ ಜೀವನದ ಅವ್ರ ಒಂದು ದೊಡ್ಡ ಸುಳ್ಳಿನ ಮೇಲೆ ಅವ್ರ ಬದುಕನ್ನು ಕಟ್ಟಿಕೊಳ್ತ ಹೋಗ್ತಾರೆ ಬಿಟ್ಟರೆ ಅವ್ರು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡುವುದಿಲ್ಲ ಅದೇ ಈ ಶಿಕ್ಷಣ ಪಡೆಯುವಾಗ ಒಂದು ಸಣ್ಣ ಒಂದು ಕಟ್ಟು ಕತೆಯ ವೈಜ್ಞಾನಿಕ ಕಾರಣ ತಿಳಿದ ಮೇಲೆ ಹೋ ನಾನು ನಾನು ಇದನ್ನು ತುಂಬ ಸುಳ್ಳಂತ ಮಾಡಿದ್ದೆ ಆದರೆ ಇದರ ಸತ್ಯಾಸತ್ಯತೆ ಇರುವುದು ವೈಜ್ಞಾನಿಕ ಕಾರಣ ಇರುವುದು ಬೇರೆ ಅದು ನನಗೆ ಅರ್ಥ ಆದ ಮೇಲೆ ನಾನು ಮತ್ತು ಅದೇ ಥರದ ತುಂಬ ಕೆ ಕಟ್ಟು ಕಥೆಗಳನ್ನು ಇನ್ನು ಬಿಡಿಸಲಿಕ್ಕೆ ಹೋಗ್ತೇನೆ ಅಂದರೆ ಅದರ ಇನ್ನೂ ವೈಜ್ಞಾನಿಕ ಕಾರಣ ತಿಳ್ಕೊಂಡು ಅದರ ನಿಜವಾದ ಸತ್ಯ ಕಾರಣ ಏನು ಅಂತ ಕೆಲವು ಮೂಢನಂಬಿಕೆಗಳಿಂದ ಹೊರ್ಗೆ ಬರಲಿಕ್ಕೆ ಪ್ರಯತ್ನ ಪಡ್ತೇನೆ ಯಾವಾಗ ನಾನು ಶಿಕ್ಷಣ ಪಡ್ದವಾಗ ಹಾಗಾಗಿ ನನಗೂ ಕೂಡ ಶಿಕ್ಷಣದ ಮೇಲೆ ತುಂಬ ನಂಬಿಕೆ ಉಂಟು ಹಾಗೆ ನನಗೆ ನನ್ನ ಮಗ ಅಥ್ವಾ ನನ್ನ ಸಹೋದರರಿಗೂ ತುಂಬ ಓದಿಸಬೇಕಂತ ಆಸೆ ಉಂಟು ಶಿಕ್ಷಣ ಶಿಕ್ಷಣ ಇಲ್ಲದಿದ್ದರೆ ಅವರ ಬದುಕು ಬದುಕಿನಲ್ಲಿ ಅವರು ಏನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂದರೆ ಶಿಕ್ಷಣ ಇಲ್ಲದೆ ಕೂಡ ಸಾಧನೆ ಮಾಡ್ಬೋದು ಬಟ್ ಆದರೆ ಶಿಕ್ಷಣ ಇದ್ದು ಸಾಧನೆ ಮಾಡಿ ಮಾಡಿದರೆ ಅದರಲ್ಲಿರುವ ಅದರಲ್ಲಿ ನಮಗೆ ಜ್ಞಾನದ ಜೊತೆ ನಮ್ಮ ಸಾಧನೆ ಆ ಜ್ಞಾನದ ಜೊತೆ ನಮ್ಮ ಸಾಧನೆ ಯಾವಾಗಲೂ ಒಂದುಗೂಡಿರ್ಬೇಕು ನನ್ನ ನನಗೆ ಆಸೆ ಉಂಟು ನಾನು ಕೂಡ ನನ್ನ ನನಗೆ ಕೂಡ ಆಸೆಯಿತ್ತು ನಾನು ಕೂಡ ಯಾವುದಾದ್ರು ಅಡ್ಮಿನಿಸ್ಟ್ರೇಟಿವ್ ಈಗ ನಮ್ಮ ಭಾರತದಲ್ಲಿ ತುಂಬ ಗೌರವವನ್ನು ಪಡೆಯುವಂತಹ ಒಂದು ಹುದ್ದೆ ಅಂತ ಹೇಳಿದರೆ ಆಡಳಿತ ವ್ಯವಸ್ಥೆಯಲ್ಲಿರುವಂತಹ ಐ ಎ ಎಸ್ ಅದಿಕಾರಿ ಇರ್ಬೋದು ಐ ಪಿ ಎಸ್ ಅಧಿಕಾರಿ ಇರ್ಬೋದು ಐ ಎಫ್ ಎಸ್ ಅಧಿಕಾರಿ ಇರ್ಬೋದು ಇಂಥ ಹುದ್ದೆಗಳಿಗೆ ಹೋಗಬೇಕಂತ ನನಗೆ ಆಸೆಯಿತ್ತು ಆದರೆ ಕಾಲಾಂದ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಅದು ನನಗೆ ಸಾಧ್ಯ ಆಗಲಿಲ್ಲ ಅದೇ ರೀತಿ ಮುಂದೆ ನನ್ನ ಮಗನಿಗೆ ನಾನು ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಹೋದರೆ ನನಗೆ ಆಸೆ ಉಂಟು ಅವನನ್ನು ಒಬ್ಬ ಒಳ್ಳೆಯ ನಿಷ್ಠಾವಂತ ಒಂದು ಅಧಿಕಾರಿಯಾಗಿ ಮಾಡಬೇಕು ಯಾವ ಈತ ಇದರಲ್ಲಿ ಬರ್ತದಲ್ಲ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಇದೇ ಥರ ಯಾವುದಾದರೊಂದು ನಿಷ್ಠಾವಂತ ಅಧಿಕಾರಿಯನ್ನು ಮಾಡ್ಬೇಕನ್ನುವಂಥದ್ದು ನನ್ನ ಆಸೆ ಅದಲ್ಲದೆ ಅದಲ್ಲದೇ ಇದ್ದರೂ ಕೂಡ ಅವರಿಗೆ ಇದರ ಈ ಇದರಲ್ಲಿ ಯಾವುದು ವಾಣಿಜ್ಯ ಮತ್ತು ಕಲೆಯಲ್ಲಿ ಆಸಕ್ತಿ ಇಲ್ಲದೇ ಇದ್ದರೆ ಯಾವುದಾದ್ರು ವಿಜ್ಞಾನದ ವಿಷಯ ಸಂಬಂಧಿಸಿದ ಸಂಬಂಧಿಸಿ ಸಂಬಂಧಿಸಿದಂತೆ ವಿಜ್ಞಾನಿ ಆದರೂ ಕೂಡ ನನಗೆ ಅದು ಆಸೆ ಉಂಟು ಅವರು ವಿಜ್ಞಾನಿ ಈ ನಮ್ಮ ಇತ್ತೀಚೆಗೆ ನಮ್ಮ ದೇಶದಿಂದ ಚಂದ್ರಯಾನ ಆದದ್ದು ಎಲ್ಲರಿಗೂ ಗೊತ್ತುಂಟು ಅದರಲ್ಲಿ ಎಷ್ಟು ಜನ ವಿ ವಿಜ್ಞಾನಿಗಳು ಕೆಲಸ ಮಾಡಿದ್ದಾರೆ ಅಂತಹ ಒಂದು ಉನ್ನತ ಹುದ್ದೆಗೆ ಹೋಗಬೇಕಂತ ತುಂಬ ಆಸೆ ಉಂಟು ಅಲ್ಲಿಯವರೆಗೆ ಅವರಿಗೆ ಯಾವ ಶಿಕ್ಷಣ ಕೊಡಬೇಕು ಅದನ್ನು ಕೊಡ್ತೇನೆ ಈಗ ಒಂದು ಪ್ರಾಥಮಿಕ ಒಂದು ಶಿಕ್ಷಣ ಕೊಡಬೇಕಲ್ಲ ಅದನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಅದರ ನಂತರ ಅವರಿಗೆ ಯಾವ ಈಗ ಈಗ ನಾನು ಐ ಎ ಎಸ್ ಆಫೀಸರ್ ಮಾಡಬೇಕು ಐ ಪಿ ಎಸ್ ಆಫೀಸರ್ ಮಾಡಬೇಕು ಇದೆಲ್ಲ ನನ್ನ ಆಸೆ ಅವ್ನನ್ನು ಒಬ್ಬ ವಿಜ್ಞಾನಿ ಮಾಡಬೇಕು ಅಥ್ವಾ ಅದಲ್ಲದೆ ಇದ್ದರೆ ಒಂದು ವಿಜ್ಞಾನಿ ಮಾಡಬೇಕು ಅನ್ನೋದು ನನ್ನ ಆಸೆ ಇದನ್ನು ಹೊರತುಪಡಿಸಿ ಅವನಿಗೆ ಒಂದು ನಾನು ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಕೊಟ್ಟ ನಂತರ ಅವ್ನಿಗೆ ಒಂದು ಇರ್ತದೆ ನಾನು ಇದೇ ಆಗ್ಬೇಕು ಅವ್ನದ್ದೇ ಒಂದು ಸ್ವಂತ ಆಸಕ್ತಿ ಇರ್ತದೆ ಆಗ ನಾನು ಖಂಡಿತ ಅವನ ಅವನಿಗೆ ಯಾವುದ್ರಲ್ಲಿ ಸ್ವಂತ ಆಸಕ್ತಿ ಉಂಟು ಅದರಲ್ಲಿ ಹೋಗ್ತೇನೆ ಅಂತ ಹೇಳಿದರೆ ನಾನು ಅಂತೂ ಅಡ್ಡ ಹಾಕುವುದಿಲ್ಲ ಅವನಿಗೆ ಯಾವ ಇದರಲ್ಲಿ ಹೋಗಬೇಕಂತ ಅನ್ನಿಸ್ತದೆ ಅವ್ನು ಅದರಲ್ಲಿ ಹೋದರೆ ನನಗೆ ಖುಷಿಯೇ ಇಲ್ಲಿ ಸಾಧನೆಯನ್ನು ನಾವು ತುಂಬ ಬಲವಂತವಾಗಿ ಯಾವುದನ್ನು ನಾವು ಕೊಡಬಾರ್ದು ಅವರಿಗೆ ಅದು ಇಷ್ಟವಿದ್ದು ಅವರು ಮಾಡಿದರೆ ಅದರಲ್ಲಿ ಅವರು ಖಂಡಿತ ಯಶಸ್ವಿಯಾಗ್ತಾರೆ ನಾನು ನನ್ನ ಆಸೆಗೋಸ್ಕರ ಅವನಿಗೆ ಇದೇ ಓದು ಅದೇ ಓದು ಸಹ ವಿಜ್ಞಾನವೇ ತಗೋ ವಾಣಿಜ್ಯನೇ ತಗೋ ಕಲೆನೇ ತಗೋ ಹೀಗೆ ಹೇಳಿದರೆ ಆಗುವುದಿಲ್ಲ ಅವನಿಗೆ ಯಾವುದು ಇಷ್ಟ ಉಂಟು ಅವ್ರು ಅದರಲ್ಲಿ ಅದರಲ್ಲಿ ಹೋಗ್ತೆನೆ ಅಂತ ಹೇಳಿದರೆ ಖಂಡಿತ ನನ್ನದು ಯಾವುದೇ ತಡೆಯಿಲ್ಲ ಆದರೆ ನನ್ನ ಆಸೆ ಇರುವಂಥದ್ದು ಅದೆ ಅದೆ ನಾನು ಹೇಳಿದ ಹಾಗೆ ಐ ಎ ಎಸ್ ಅಧಿಕಾರಿ ಅಂತಹ ಒಂದು ಶ್ರೇಷ್ಠ ಒಂದು ಇದರಲ್ಲಿ ಕೆಲಸದಲ್ಲಿರುವುದು ನಮಗೂ ಹೆಮ್ಮೆ ನಮ್ಮ ನಾಡಿಗೂ ಹೆಮ್ಮೆ ನಮ್ಮ ನೆಲಕ್ಕೂ ಹೆಮ್ಮೆ ನಾವು ಕಲ್ತಂಥ ಒಂದು ಇದಕ್ಕೂ ಊರಿಗೂ ಹೆಮ್ಮೆ ಅದಕ್ಕಾಗಿ ಅಂದರೆ ಅದು ಒಂದು ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವುದಲ್ಲ ಒಂದು ಜಿಲ್ಲೆಯ ಜವಾಬ್ದಾರಿ ಒಂದು ಜಿಲ್ಲೆಯ ಕುರಿತಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸ ಅದು ಅಂತಹ ಇದನ್ನು ಹೋಗಬೇಕಂತ ನನಗೆ ಆಸೆ ಉಂಟು ಅಲ್ಲಿವರೆಗೆ ನ ಇದನ್ನು ನಾನು ಹೇಳ್ತೇನೆ ಅವರು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹೇಳಿದರೆ ಅವ್ರು ತೆಗೆದುಕೊಳ್ತಾರೆ ನಾನು ಚಿಕ್ಕಂದಿನಿಂದಲೇ ಇಂತಹ ಒಂದು ಕೆಲಸದ ಮೇಲಿನ ಪ್ರೇರಣೆ ಪ್ರೇರಣೆಯನ್ನು ನಾನು ಕೊಡಲಿಕ್ಕೆ ಪ್ರಯತ್ನಪಡ್ತೇನೆ ಅದನ್ನು ಹೊರತು ಕೂಡ ಅವರಿಗೆ ಬೇರೆ ಇಷ್ಟವಿದ್ರೆ ಖಂಡಿತ ನಾನು ಒತ್ತಾಯ ಮಾಡುವುದಿಲ್ಲ ಅವ್ರು ಎಲ್ಲಿ ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಉಂಟು ಅದರಲ್ಲಿ ಅವ್ರು ಮುನ್ನಡೆಯಲಿ ಅದರಲ್ಲಿಯ ನಮಗೆ ಇಷ್ಟ ಇದ್ದ ಒಂದು ಸಂಗತಿಯಲ್ಲಿ ನಾವು ಯಶಸ್ವಿಗೊಳಿಸಲಿಕ್ಕೆ ತುಂಬ ಸುಲಭ ಅದೇ ನಾವು ಇನ್ನೊಬ್ಬರ ಬಲವಂತ ಬಲವಂತಕ್ಕೆ ಯಾವುದಾದ್ರು ಯಾವುದಾದರೂ ಒಂದನ್ನು ತೆಗೆದುಕೊಂಡ್ರೆ ಅದನ್ನು ನಮಗೆ ಪೂರೈಸಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹೀಗೆ ಮಾಡ್ಬೋದು ಅದಲ್ಲದೆ ಕೂಡ ಈಗ ಹೆಚ್ಚಿನವರಿಗೆ ಬಿಝಿನೆಸ್ ಮಾಡಬೇಕು ಅಂತ ಇರ್ತದೆ ವ್ಯವಹಾರ ಮಾಡಲಿಕ್ಕೆ ಅಂತಹ ಆಸಕ್ತಿಯಿದ್ದರೆ ಅದರಲ್ಲಿ ಕೂಡ ನಂದೇನು ನನ್ನದೇನು ಇದಿಲ್ಲ ಅದೇ ನನಗೆ ಒಂದು ಸ್ವಲ್ಪ ಈ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಕೆಲ್ಸವನ್ನು ತೆಗೆದ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸೋದು ಅಂದರೆ ಅವರ ಮುಂದಿನ ಭವಿಷ್ಯದ ಇದರಿಂದ ಕೂಡ ಒಳ್ಳೆಯದು ಭವಿಷ್ಯದ ದೃಷ್ಟಿಯಲ್ಲಿ ಕೂಡ ಒಂದು ಸರ್ಕಾರಿ ಕೆಲ್ಸವನ್ನು ಹೊಂದಿ ಹೊಂದಿದರೆ ಅವರ ಕೆಲಸ ಕೂಡ ಅದು ಒಂದು ಪರ್ಮನೆಂಟ್ ಆಗಿರ್ತದೆ ಒಮ್ಮೆ ಅದೇ ಈಗ ಒಂದು ಈ ಥರ ಒಂದು ಕಂಪನಿಗೆಲ್ಲ ಹೋದರೆ ಅಲ್ಲೇ ಎಲ್ಲ ಕೆಲಸಕ್ಕೆ ಸೇರಿದರೆ ಅದು ತಾತ್ಕಾಲಿಕ ಅವರು ಯಾವಾಗ ಕೂಡ ತೆಗ್ದು ಹಾಕುವ ಚಾನ್ಸಸ್ ಇರ್ತದೆ ಆಗ ಅವರು ಅದರಿಂದ ತುಂಬ ಶೋಷಣೆಗೆ ಒಳಗಾಗಬಾರ್ದು ಒಮ್ಮೆಲೆ ಹೇಳದೆ ಕೇಳದೆ ಅವ್ರನ್ನು ಕೆಲ್ಸದಿಂದೆಲ್ಲ ತೆಗ್ದು ಹಾಕುವ ಸನ್ನಿವೇಶ ಬಂದಾಗ ಹೆಚ್ಚಿನವರ ಖಿನ್ನತೆಗೆ ಒಳಗಾಗ್ತಾರೆ ಅದನ್ನು ತಪ್ಪಿಸಲಿಕ್ಕೆ ನಾನು ಹೇಳುವುದಾದ್ರೆ ನನಗೆ ನನ್ನ ನನ್ನ ಒಂದು ವೈಯಕ್ತಿಕ ಒಂದು ಆಸೆ ಒಂದು ಬಯಕೆ ಅಂತ ಆದರೆ ನನಗೆ ಒಂದು ಸರ್ಕಾರಿ ಅಥವಾ ಕೇಂದ್ರ ಸರ್ಕಾರದ ಯಾವುದಾದರೂ ಒಂದು ಕೆಲ್ಸವನ್ನು ತೆಗೆದ್ಕೊಂಡ್ರೆ ಒಳ್ಳೆಯದು ಅದು ಅವರ ಒಂದು ಹಣಕಾಸಿನ ಇದರಿಂದ ಕೂಡ ಹೌದು ಅದಲ್ಲದೆ ಕೆಲಸದ ಒಂದು ನಿಯತ್ತಿಗೆ ಕೂಡ ಹೌದು ಯಾ ಅಂದರೆ ಯಾವಾಗ ಯಾವಾಗಲೋ ಒಂದು ತೆಗ್ದು ಹಾಕುವ ತೆಗ್ದು ಹಾಕ್ತಾರೆ ಅನ್ನುವಂತಹ ಭಯ ಇರುವುದಿಲ್ಲ ಒಂದು ನೆಮ್ಮದಿಯಿಂದ ಒಂದು ಜೀವನ ನಡೆಸ್ಲಿಕ್ಕೆ ಸಾಕು ಇ ಇಷ್ಟು ಹೇಳ್ತೇನೆ ಮತ್ತು ಈಗ ಓದುವುದಾದ್ರೆ ಅವರು ಅವರಿಗೆ ಈಗ ಒಂದರಿಂದ ಪಿ ಯು ಸಿವರೆಗೆ ನಾವು ಈಗ ಪದವಿ ಪೂರ್ವ ಶಿಕ್ಷಣದವರೆಗೆ ನಾವೇ ಕೊಡು ಕೊಡುವಂಥದ್ದು ಯಾವಾಗ ಪದ ಈ ಒಂದರಿಂದ ಹತ್ತರವರೆಗೆ ಇರುವುದು ಎರಡೇ ಇದು ಒಂದು ಅವರು ಕನ್ನಡ ಇದರಲ್ಲಿ ಓದು ಕನ್ನಡ ಮೀಡಿಯಮ್ಮಿನಲ್ಲಿ ಓದಬೇಕು ಇನ್ನೊಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಬೇಕು ಅದು ಬಿಟ್ಟರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಇದು ಬರು ಬರುವಂಥದ್ದು ನೀವು ಯಾವ ವಿಷ್ಯವನ್ನು ತೆಗೆದುಕೊಳ್ತಿರಾ ಆ ಅವ್ಕಾಶವನ್ನು ಮಕ್ಕಳಿಗೆ ಕೊಡುವಂಥದ್ದು ಅಲ್ಲಿ ಬರುವುದು ವಿಜ್ಞಾನ ವಾಣಿಜ್ಯ ಕಲೆ ಹೀಗೆ ಅದರಲ್ಲಿ ಅವರಿಗೆ ಯಾವುದು ಇಷ್ಟ ಉಂಟು ಅದು ಅಲ್ಲಿ ತಗೊಳ್ತಾರಲ್ಲ ಈಗ ವಿಜ್ಞಾನ ವಿಷಯ ತಗೊಂಡವರು ಈಗ ಐ ಎ ಎಸ್ ಆಫೀಸರ್ ಆಗಲಿಲ್ಲ ಅಂತ ಹೇಳ್ಳಿಕ್ಕೆ ಆಗುವುದಿಲ್ಲ ವಾಣಿಜ್ಯ ವಿಷ್ಯವನ್ನು ತೆಗೆದ್ಕೊಂಡವರು ಐ ಎ ಎಸ್ ಆಫೀಸರ್ ಆಗಲಿಲ್ಲ ಅಂತ ಹೇಳಿಕ್ಕೆ ಆಗುವುದಿಲ್ಲ ಅದು ಈಗ ನಾವು ನೋಡ್ಬೋದು ಹೆಚ್ಚಿನವರು ಇಂಜಿನಿಯರಿಂಗ್ ಓದಿದವರು ಐ ಎ ಎಸ್ ಆಫೀಸರ್ ಆಗಿರುವಂಥದ್ದು ಡಾಕ್ಟರ್ ಓದಿ ಇರುವಂಥವ್ರು ಈ ಇದು ಆಗಿರುವಂಥದ್ದು ಯಾವುದು ಐ ಎ ಎಸ್ ಆಫೀಸರ್ ಯು ಪಿ ಎಸ್ ಸಿ ಎಕ್ಸಾಮನ್ನು ಬರೆದಿರುವಂಥವ್ರು ಪಾಸಾಗಿ ಇರುವಂಥವ್ರು ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಈಗ ನ ಉದಾಹರಣೆಗೆ ಸೃಷ್ಟಿ ದೇಶಮುಖ್ ಅವರ ಗಂಡ ನಮ್ಮ ಕರ್ನಾಟಕದವರು ಅರ್ಜುನ ಗೌಡ ಅವರು ಕೂಡ ಅವರು ವೃತ್ತಿಯಲ್ಲಿ ವೈದ್ಯರು ಆದರೆ ಅವರು ಯು ಪಿ ಎಸ್ ಸಿ ಎಕ್ಸಾಮಿನಲ್ಲಿ ಈ ಪಾಸಾಗಿ ಐ ಎ ಎಸ್ ಆಫೀಸರಾಗಿ ನೇಮಕಗೊಂಡರು ಅದೇ ರೀತಿ ಅಂದರೆ ಅದೇ ಓದಬೇಕು ಇದೇ ಓದಬೇಕು ಈ ಕೆಲವೊಬ್ಬರು ಕೆಲವು ಮಕ್ಕಳಿಗೆ ಹದಿನೆಂಟು ವರ್ಷ ಆದರೂ ಕೂಡ ಸ್ವಲ್ಪ ಅವರಿಗೆ ಅವರ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ಗೊತ್ತಾಗುವುದಿಲ್ಲ ಆದರೆ ಅದು ಹೋಗ್ತಾ ಹೋಗ್ತಾ ಅವರು ಈಗ ಅವರಿಗೆ ಎಂಥ ಇಷ್ಟ ಇರ್ತದೆ ಆ ಸಣ್ಣ ವಯಸ್ಸಿನಲ್ಲಿ ಅದೇ ಓದಲಿ ಅದು ಆದಮೇಲೆ ಅವರಿಗೊಂದು ತಿಳುವಳಿಕೆ ಬಂದಮೇಲೆ ಅವರಿಗೆ ನಿಜವಾಗ್ಲೂ ಇಂತಹ ಜಾಬನ್ನು ಹೋಗಬೇಕು ಅಂತ ಅವರಿಗೆ ಆಸಕ್ತಿಯಿದ್ದರೆ ಖಂಡಿತ ಅವರು ಅದರೆಡೆಗೆ ಹೋಗ್ತಾರೆ ಅನ್ನುವ ನಂಬಿಕೆ ನನಗೆ ಉಂಟು ಇದೆಲ್ಲ ನನಗೆ ಶಿಕ್ಷಣದ ಕುರಿತಾಗಿ ಇರುವಂಥದ್ದು ಇದು ನನಗೆ ಕೂಡ ಶಿಕ್ಷಣ ಶಿಕ್ಷಣದಲ್ಲಿ ತುಂಬ ಇತ್ತು ನನಗೆ ಪದವಿ ಪೂರ್ವ ಶಿಕ್ಷಣ ಆಗುವಾಗ ಸಿ ಎ ಮಾಡಬೇಕು ಅಂತ ಇತ್ತು ಅದನ್ನು ತದ ನಂತರ ಪದವಿ ಶಿಕ್ಷಣ ಆರಿಸಿಕೊಳ್ಳುವಲ್ಲೂ ಕೂಡ ನನಗೆ ಗೊಂದಲ ಆಯಿತು ವಾಣಿಜ್ಯ ತೆಗ್ದುಕೊಳ್ಳುವುದ ಅಥ್ವಾ ಕಂಪ್ಯೂಟರ್ ಸೈನ್ಸ್ ತಗೊಳ್ಳುವುದ ಹೀಗೆ ಮತ್ತು ಇಲ್ಲಿ ಹೀಗೆ ಸ್ನಾತಕೋತ್ತರ ಪದವಿ ತೆಗೆದ್ಕೊಳ್ಳುವಾಗ್ಲೂ ಕೂಡ ನನಗೆ ಇದಾಯಿತು ಗೊಂದಲ ಆಯಿತು ಈಚೆ ವಾಣಿಜ್ಯಕ್ಕೆ ತಗೊಳ್ಳು ಕೊಳ್ಳುವುದಾ ಆಚೆ ವ್ಯವಹಾರದ್ದು ಅಂದರೆ ಎಮ್ ಬಿ ಎ ತೆಗ್ದುಕೊಳ್ಳುವುದಾ ಅಂತ ಇ ಇದೆ ಥರ ಗೊಂದಲ ಎಲ್ಲ ಮಕ್ಕಳಿಗೂ ಕೂಡ ಆಗ್ತದೆ ಯಾವಾಗ ನಾವು ಒಬ್ಬರನ್ನು ನಡೆಸ್ಲಿಕ್ಕೆ ಒಬ್ಬ ಮಾರ್ಗದರ್ಶಕರಾಗಿ ಮನೆಯಲ್ಲಿ ಇರ್ತೆವೋ ಆಗ ಅವರು ಖಂಡಿತ ಯಶಸ್ಸನ್ನು ಪಡಿತಾರೆ ನಾನು ನಮ್ಮ ನಮ್ಮ ಮನೆಯಲ್ಲಿ ಕೂಡ ನನಗೆ ಮಾರ್ಗದರ್ಶನ ಸಿಗಲಿಲ್ಲ ಅಂತ ಅಲ್ಲ ನನ್ನ ಅಪ್ಪ ಅಮ್ಮ ಹೆಚ್ಚು ಓದಿಲ್ಲದೆ ಇರುವ ಕಾರಣ ಅದು ಅವರ ತಪ್ಪಲ್ಲ ಪಾಪ ಅವರಿಗೆ ಹಿಂದಿನಿಂದ ಬಂದ ಕಷ್ಟ ಈಗ ನಮ್ಮ ನಮ್ಮ ಆ ರೀತಿಯಾಗಿ ನನಗೆ ಸ್ವಲ್ಪ ಗೊಂದಲ ಆಯಿತು ಆದರೆ ನಾನು ಪಟ್ಟ ಗೊಂದಲ ನಾನು ಪಟ್ಟ ಕಷ್ಟವನ್ನು ನನ್ನ ಮಕ್ಕಳು ತೆಗೆದ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಆಸೆ ಹೀಗಾಗಿ ನಾನು ಖಂಡಿತ ನಾನು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತೇನೆ ಒಳ್ಳೆಯ ಶಿಕ್ಷಣವನ್ನು ನಾನು ನನ್ನ ಮಕ್ಕಳಾಗಿರಲಿ ನನ್ನ ಸಹೋದರ ಆಗಿರಲಿ ಯಾರೇ ಆಗಿದ್ದರೂ ಒಳ್ಳೆಯ ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ನಾನು ಎಲ್ಲರಿಗೂ ಒಂದೇ ಥರದ ಮಾರ್ಗದರ್ಶನವನ್ನೇ ಕೊಡ್ತೇನೆ ಅದರಲ್ಲಿ ಬೇರೆ ಮಾತಿಲ್ಲ